ಹಾಂ ಎಲ್ಲಿಂದ ಮಾತಾಡೋದು ಹಾಂ ಹಲೋ ನಾನು ಹಾಂ ನಿಂದೇನು ಹಾಂ ಗೊತೈತಾ ಹಾಂ ನಮ್ದು ಗೊತೈತ ಗೊ ಪರಿಚಯ ಆಯ್ತ ಹಾಂ ಹಾಂ ಹಾಂ ಹೌದು ಹೌದು ಹೌದು ಅದು ಯಾವ್ದು ಬೇಕು ನಿಮಗೆ

ಹೌದು ಅಲ್ಲ ಇಲ್ಲಿ ಅಲ್ಲ ಅಲ್ಲಿ ನಮ್ಮ ಹತ್ತಿರದಲ್ಲಿ ಉಂಟಲ್ಲ ದಂಡತೀರ್ಥ ಮಠ ಹೌದು ಅದು ಭಾಳ ಒಳ್ಳೇದು ಉಂಟು ತೊಂದ್ರೆಲ್ಲ

ಭಾರಿ ಅಂದ್ರೆ ನಮ್ಮ ಶಾಸ್ತ್ರಿ ಅವ್ರ ಹತ್ರ ಕೇಳಬೇಕು ದಾನ ಇದು ಕೇಳ್ಲಿಲ್ಲ ಶಾಸ್ತ್ರಿ ಅಥವಾ ಇದು ಸೀತರಾಮ್ ಭಟ್ನತ್ರ ಕೇಳಿದ್ರೆ ಸ್ವಲ್ಪ ಕಮ್ಮಿ ಮಾಡಿ ಅಂದರೆ ಇದು ತರಕಾರಿ ಹೌದು ಇಲ್ಲಪ್ಪ ಅಲ್ಲೇ ಮಾಡಿದ್ದೂ ನಮಗೆ ಸ್ವಲ್ಪ ಜಾಸ್ತಿ ಆಗಿದೆಂತ ಹೌದು ಅದು ನಾನು ನಾವೆಲ್ಲ ಮಗಳ ಮದ್ವೆಗೆ ಎಂಥ ಮಾಡೋದು ಹಾಂ ಇದು ಕೆಲಸ ಶ್ರದ್ಧೆಯಲ್ಲಿ ಮಾಡಿದ್ದೆ ಮತ್ತೆ ಹಾಲ್ ಬಾಡಿಗೆ ತರ್ಟಿ ಫೈವ್ ಅಂತ ಆಯ್ತು ಹೌದು ಹೌದಲ್ಲ ಸರ್ ಸರಿ ಟ್ವಂಟಿ ಆಗು ಆದ್ರೂ ಸರಿ ಇದು ನಂಗೆ ಜಾಸ್ತಿ ಆಗ್ತದೆ ಅದೇ ನಾನು ಮತ್ತೆಂತ ಮಾಡೋದು ಇದು ಮುಕ ಹೌದು ಗ್ರಿಪ್ ಗ್ರಿಪ್ ಹೌದು ಏಕೆಂದ್ರೆ ನೀವು ಒಂದು ಕೆಲಸ ಮಾಡಿ ಎಲ್ಲಿ ಬೇಕಾದರೆ ಇಲ್ಲಿ ನೋಡಿ ಹಾಂಗಲಲ್ಲಿ ಉಂಟು ದೇವಸ್ಥಾನದಲ್ಲಿ ಅದು ಒಳ್ಳೇದು ಉಂಟು ಮತ್ತೆ ಕಳ್ಳಾಪ್ನಳ್ಳಿಯಲ್ಲಿ ಉಂಟು ಕಟ್ಪಾಡಿಯಲ್ಲಿ ಕಟ್ಪಾಡಿ ದೇವ್ರು ಉಂಟಲ್ಲ ಯಾವುದು ಹೌದು ವಿಶ್ವವಡತಂತೂ ಇದು ಕುಲ್ಲ ಕುಲ್ಲ ಹೌದು ಹೌದು ಮತ್ತೆ ಹಲೋ ಯಾವುದಾಗ್ಬೋದು ಹ್ಞೂ ಏಯ್ ಆಯ್ತು ಆಯ್ತು ಆಯ್ತು ಸರಿ ಸರಿ ಹೌದು ಯಾಕೆಂದ್ರೆ ನಮಗೆ ಅಲ್ಲ ನೀವು ಇದು ಇದು ತರಕಾರಿ ಇದೆ ವೆಜ್ ಅ ನಾನ್ ವೆಜ್ ಅ ಹೌದಾ ಹೌದು ಹೌದು ಹೌದು ಹೌದು ಸರಿ ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಆಯ್ತು ಹಾಂ ಹಾಂ